ನಮಸ್ಕಾರ ಸರ್ ನಾನು ಕೋಲಾರಿಂದ ಮಾತಾಡ್ತಾಯಿರೋದು ಸ್ಮಿತಾ ಅಂತ ನನಗೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ಕುರುಡುಮಲೆ ದೇವಸ್ಥಾನಕ್ಕೆ ಹೋಗಬೇಕು ಮುಳುಬಾಗಲು ಕುರುಡುಮಲೆ ದೇವಸ್ಥಾನ ಸೊ ಹಾಗಾಗಿ ಇಲ್ಲಿ ಒಂದು ಐದು ಗಂಟೆ ಹಂಗೆ ಬಿಟ್ಟರೆ ನಮಗೆ ಒಂದು ಆರು ಆರು ಕಾಲಂಗೆ ರೀಚಾಗ್ಬೋದು ದೇವಸ್ಥಾನಕ್ಕೆ ನಾನು ಅಬ್ ಅಭಿಷೇಕಕ್ಕೆ ಕೊಟ್ಟಿದೀನಿ ದಯವಿಟ್ಟು ಕರೆಕ್ಟಾಗಿ ನನಗೆ ಐದು ಗಂಟೆಗೆ ಬಂದು ನಾನಿರುವಂಥ ಸ್ಥಳದಿಂದ ನನಗೆ ಪಿಕಪ್ ಮಾಡಿ ನಾನು ಲೈವ್ ಲೊಕೇಶನ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳ್ಸಿದೀನಿ ಮಿಸ್ ಮಾಡದಿರ ಬನ್ನಿ ದಯವಿಟ್ಟು ಪ್ಲೀಸ್